ಹಲೋ ಹಾಂ ಹೇಳಿ ಹೇಳಿ ಅಕ್ಕ ಹೇಳಿ

ಎಷ್ಟೊತ್ತಿಗೆ ಐದು ಆರು ಗಂಟೆಗೆ ಸಾಕಾ ಹಾಂ ಐದು ಒಂದು ಕೆಲಸ ಮಾಡುವ ಆರು ಐವತ್ತಕ್ಕೆ ಬರ್ತೇನೆ ನನಗೆ ಅದಕ್ಕಿಂತ ಮೊದಲು ಒಂದು ಬಾಡಿಗೆ ಹೋಗ್ಲಿಕ್ಕೆ ಉಂಟು ನಾನೊಂದು ಆರು ಐವತ್ತಕ್ಕೆ ನಿಮ್ಮ ಮನೆಗೆ ಬರ್ತೇವೆ ಆಗ್ಬೌದಾ

ನಾಲ್ಕು ಜನ ಇದ್ದೀರಾ ಹಾಂ ಆಯ್ತು ಆಯ್ತು ಆಯ್ತು ಹಾಂ ಆಯಿತು ಒಂದು ಮಗು ಅಲ್ಲವಾ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ನಮಗೆ ಒಂದು ಎಂಟ್ನೂರ ಐವತ್ತು ರೂಪಾಯಿ ಕೊಡಿರಿ ಹೋಗಿ ಬರಬೇಕಲ್ವಾ ಹಾಂ ಎಂಟ್ನೂರ ಐವತ್ತು ಆಗ್ತದೆ ಅದು ಪೂರೈಸುವುದಿಲ್ಲಕ್ಕ ಒಂದು ಒಂಬೈನೂರ ಐವತ್ತು ಅಂತ ಹೇಳುವ ಅಂದಾಜಿತ್ತು ನನ್ನದು ಆದರೂ ನಿಮ್ಗೆ ಎಂಟ್ನೂರ ಐವತ್ತು ಅಂತ ಹೇಳಿದ್ದು ನಾನು ಅಂದರೆ ನಿಮಗೆ ನೂರು ರೂಪಾಯಿ ಸುಮ್ಮನೆ ಬಿಟ್ಟಿದ್ದೇನೆ ನಾನು ಧರ್ಮಕ್ಕೆ ಅಂದರೆ ಪೂರೈಸುವುದಿಲ್ಲ ಈಗ ಎಂತ ಕಮ್ಮೀದು ಸಿಗ್ತದೆ ನೋಡಿ ನಾವು ಒಂದು ಒಂದು ಹಿಡಿ ಕಾಯಿ ಮುಂಜಿ ತೆಗೊಳ್ಬೇಕು ಇಪ್ಪತ್ತು ರೂಪಾಯಿ ಹೇಳ್ತಾರೆ ಸ ಅದು ಕೊಡೋದು ಮೂರೇ ಮೂರು ಆರು ಇರ್ತದೆ ಅಷ್ಟೇ ಹಾಗೆ ಪೂರೈಸುವುದಿಲ್ಲ ನೋಡಿರಿ ಅದೇ ಇದೇ ಇದೆಂತ ಎಂಟ್ನೂರ ಐವತ್ತು ನಿಮಗೆ ಭಾರೀ ಒಳ್ಳೆಯದಾಗ್ತದೆ ಹೋಗಿ ಬರಬೇಕಲ್ವಾ ಮೀಟರ್ ಹಾಕ್ಕೊಂಡ್ರೆ ಎಂಟು ಒಂದು ಒಂದು ಸಾವಿರದ ಇನ್ನೂರು ರೂಪಾಯಿ ಆಗ್ತದೆ ಆಂ ಗೊತ್ತಾಯಿತಾ ಆಂ ಹಾಂ ಹಾಂ ಹಾಂ ಹಾಗಾದರೆ ನೀವು ಒಂದು ಕೆಲಸ ಮಾಡಿರಿ ನೀವು ಕಾಲು ನೋವು ಒಂದು ಮನ್ಸು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಹಣ ಖರ್ಚಾಗ್ತದೆ ನೀವು ನಡ್ಕೊಂಡು ಹೋಗಿರಿ ಸುಮ್ಮನೆ ಧರ್ಮಕ್ಕೆ ಆಗ್ತದೆ ಅಲ್ವಾ ಆಯ್ತು ಆಯ್ತು ಬರ್ತೇನೆ ಬರ್ತೀನಿ ನೀವು ಆಂ ಒಂದು ಐವತ್ತು ರೂಪಾಯಿ ಕಮ್ಮಿ ಕೊಡಿ ಎಂಟ್ನೂರು ರೂಪಾಯಿ ಕೊಡಿರಿ ಅದ್ಕಿಂತ ಕಮ್ಮಿ ಮಾಡ್ಲಿಕ್ಕೆ ಆಗುವುದಿಲ್ಲ ಈಗ ಪೂರೈಸುವುದಿಲ್ಲ ಎಂಥಕ್ಕೆ ಕಮ್ಮಿ ಉಂಟು ನೋಡಿರಿ ನಿಮ್ಗೆ ನಾನು ಈಗ ಇದ್ದಿದ್ರಲ್ಲಿ ಕಮ್ಮಿ ಹೇಳಿದ್ದು ಒಂಬೈನೂರ ಐವತ್ತು ಹೇಳುವುದಕ್ಕಿಂತ ಎಂಟ್ನೂರ ಐವತ್ತು ಹೇಳಿದೆ ಅದರಲ್ಲಿ ಐವತ್ತು ರೂಪಾಯಿ ಹೋದರೆ ನನ್ಗೆ ಎಂತ ಸಿಗ್ತದೆ ನೋಡಿ ನಾನು ದಣಿಗೆ ಕೊಡಬೇಕಲ್ವಕ್ಕಾ ನಾನು ನೋಡಿ ನಾನು ಈಗ ಹತ್ತು ನಮಗೆ ಮತ್ತೆ ಸಂಜೆ ಸಂಜೆ ಆದರೆ ನಮಗೆ ಸ್ವಲ್ಪ ಕಣ್ಣು ಕಾಣೋದು ಕಡಿಮೆ ಆದರೆ ಅದಕ್ಕೆ ನೀವು ಸಹ ಬದ್ಕ್ಬೇಕು ನಾನು ಸಹ ಬದುಕ್ಬೇಕು ಅದಕ್ಕೆ ನಾನು ಭಾರೀ ಜಾಗ್ರತೆಯಲ್ಲಿ ಬರಬೇಕಾಗ್ತದೆ ಈಗ ಟ್ರಾಫಿಕ್ ಆದ್ರೆ ನಿಮ್ಗೆ ಗೊತ್ತುಂಟಲ್ಲವಾ ನಾವು ಹೇಳ್ಬೇಕಂತ ಉಂಟಾ ಹೌದಾ ಆಯ್ತಾ ಎಂಟ್ನೂರು ಕೊಡಿರಿ ಆಯಿತಾ ಹಾಂ ಹಾಂ ಆರೂವರೆಗೆ ಬರ್ತೇನೆ ಬರ್ತೇನೆ ಆಯ್ತು ಆಯ್ತು ಹಾಂ ಹೊರಡಿ ಎಲ್ಲ ರೆಡಿ ಮಾಡಿ ಕೂತ್ಕೊಳ್ಳಿ ಆಯ್ತ್